ನಮ್ಮ ಫ್ರೆಂಡ್ಸು ನಾನು ಟೂರ್ಗೆ ಹೋಗಬೇಕು ಅಂದಾಗ ನಮಗೆ ಪ್ಲೇಸಸ್ ಯಾವ್ದ್ರಾಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ ಬಟ್ ನನಗೆ ಅಂತ ಐ ಮೀನ್ ಫೆವ್ರೇಟ್ ಪ್ಲೇಸಸ್ಸಿದೆ ಸೊ ನಾನು ಫಸ್ಟು ನಮ್ಮ ಕಡೆ ಬರುವ ಅಂತರಗಂಗೇನ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿದ್ದೀನಿ ಅಂತರಗಂಗೆ ಅಂದರೆ ಒಂದು ಟೆಂಪಲ್ಲು ವಾಟರು ಲೈಕ್ ಫಾರೆಸ್ಟು ಎಲ್ಲ ಮಸ್ತ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಫಸ್ಟ್ ಅವ್ರಿಗೆ ಅದನ್ನೇ ಇದ್ಮಾಡ್ತೀನಿ ಮತ್ತೆ ಬಂದಾಗ ಕೈಗಲ್ಲು ಫಾಲ್ಸ್ ಅಂತ ಬರುತ್ತೆ ಕೈಗಲ್ಲು ಫಾಲ್ಸು ಮಧ್ಯದಲ್ಲಿ ಶಿವ ವಾಟರ್ ಫುಲ್ಲು ಫ್ಲೋಯಿಂಗಾಗ್ತಿರುತ್ತೆ ಅದು ನೋಡಲಿಕ್ಕೆ ಮತ್ತೆ ಫೋಟೋಶೂಟ್ಗೆ ಎಲ್ಲ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸ್ಗೂ ಮಸ್ತ್ ಇಷ್ಟ ಆಗುತ್ತೆ ಮತ್ತೆ ನೆಕ್ಸ್ಟ್ ಪ್ಲೇಸ್ ಬಂದಾಗ ಮುಳಬಾಗಿಲಲ್ಲೇ ಅತ್ಯಂತ ಮುಳಬಾಗಿಲಲ್ಲೇ ಚೆನ್ನಾಗಿರೋ ಟೆಂಪಲ್ಲಂದರೆ ಆಂಜನೇಯ ಟೆಂಪಲ್ಲು ಇಟ್ಸ್ ಎ ಫೇಮಸ್ ಟೆಂಪಲ್ ಅನ್ಬೋದು ಅದನ್ನು ಸಜೆಸ್ಟ್ ಮಾಡಿದಾಗ ತುಂಬ ಜನ ನನ್ನ ಫ್ರೆಂಡ್ಸೆಲ್ಲ ಚೆನ್ನಾಗಿದೆ ಅಂತಾರೆ ಸೊ ಅದು ಚೆನ್ನಾಗಿರೋ ಪ್ಲೇಸ್ ಮತ್ತೆ ನೇಚರ್ ಕಡೆಗೆ ಬಂದಾಗ ಚಿಕ್ಕಮಂಗ್ಳೂರು ಅನ್ನೋದು ತುಂಬ ಚೆನ್ನಾಗಿರೋ ನೇಚರ್ ಪ್ಲೇಸ್ ಅಂತಾರೆ ಎಲ್ಲರೂ ಬಟ್ ನಾವು ಹೋಗಿಲ್ಲ ನೇಚರ್ ಅಂದರೇನೇ ಅದು ನೆನಪಾಗೋದು ಫಾಗೆಲ್ಲ ಇರುತ್ತೆ ಸ್ನೋವಿಂಗೆಲ್ಲ ಬೀಳ್ತಿರುತ್ತೆ ವಾಟರು ಆ ಸೌಂಡ್ಸು ಬರ್ಡ್ ಸೌಂಡ್ಸು ಎಲ್ಲ ಚೆನ್ನಾಗಿರುತ್ತೆ ಅದು ಪ್ರಿಫರ್ ಮಾಡ್ಬೋದು ಮತ್ತೆ ತುಂಬ ಟೆಂಪಲ್ಸಂತ ಬಂದಾಗ ಇಶಾ ಫೌಂಡೇಶನ್ನು ಅನ್ನೋದು ಶಿವ ಗಾಡ್ ಶಿವ ಇರ್ತಾನಲ್ವಾ ಅದು ನಮಗಿಷ್ಟ ಆಗುತ್ತೆ ಸೊ ನಾವು ಅದನ್ನು ಪ್ರಿಫರ್ ಮಾಡ್ತೀವಿ ಏಕೆಂದ್ರೆ ಅದು ಚೆನ್ನಾಗಿರುತ್ತೆ ಸ್ಟ್ಯಾಚು ಇರುತ್ತೆ ದೊಡ್ಡದಾಗಿ ಆ ಮಸ್ತಿರುತ್ತೆ ಮತ್ತೆ ಬೇರೇದಕ್ಕೂ ಬಂದಾಗ ಲೈಕು ಪಾಂಡಿಚೇರಿ ಅದು ಬೀಚಸ್ಸೆಲ್ಲ ಇರುತ್ತಲ್ವಾ ಅದು ಬೀಚಸ್ಸೆಲ್ಲ ನಮಗೆ ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಬೀಚಸ್ಸಂದರೆ ಫುಲ್ ವಾಟರು ಅದು ಚೆನ್ನಾಗಿರುತ್ತೆ ಆ ನೇಚರು ಅದು ಫೋಟೋಶೂಟ್ಗೆ ಮಸ್ತಿರುತ್ತೆ ಹೋಗೋರೆಲ್ಲ ಬಿ ಬೀಚಸ್ಸಿರುತ್ತೆ ಪಾಂಡಿಚೇರಿನಲ್ಲಿ ಮತ್ತೆ ಚರ್ಚ್ ಅನ್ನೋದಿದೆ ಕೇರಳ ಹಾರ್ಟ್ ಚರ್ಚ್ ಅಂತ ಅದು ಮಸ್ತಿದೆ ಫೋಟೋಶೂಟ್ಗೆ ಅದು ನೋಡ್ಲಿಕ್ಕೆ ಆ ದೇವ್ರನ್ನು ಜೀಸಸ್ ಅಂದರೇನೇ ಎಲ್ಲರಿಗೂ ಇಷ್ಟ ಆಗ್ತಾರೆ ಸೊ ಅದರಲ್ಲಿ ಆ ಅದನ್ನು ಸಜೆಸ್ಟ್ ಮಾಡೋಕೆ ಇಷ್ಟ ಪಡುತ್ತೇವೆ ಮತ್ತು ನೆಕ್ಸ್ಟು ರಾಕ್ ಬೀಚ್ ರಾಕ್ ಬೀಚಂದ್ರೇನೆ ನೈಟ ವಾಕ್ ಅಂದರೇನೇ ಮಸ್ತಿರುತ್ತೆ ನೈಟಲ್ಲೇ ತುಂಬ ಜನ ಬರೋದು ನೈಟೇ ಮಸ್ತಿರುತ್ತೆ ಅದರಲ್ಲಿ ಫೋಟೋ ಶೂಟಿಂಗು ವಾಟರ್ ಫ್ಲೋ ಆಗ್ತಿರುತ್ತೆ ಬರ್ಡ್ಸು ಆ್ಯಂಡ್ ಕಪಲ್ಸ್ಗೂ ಹೆಂಗಿರುತ್ತೆ ಆ ಪ್ಲೇಸಸ್ಸು ಮಸ್ತಿರುತ್ತೆ ಮತ್ತೆ ಗೋಕರ್ಣಕ್ಕೆ ಬಂದಾಗ ಗೋಕರ್ಣದ ಸೈಡು ಬರೀ ಬೀಚಸ್ಸೇ ಇರುತ್ತೆ ಬೀಚಸ್ಸಂದ್ರೆ ಎಲ್ಲರಿಗೂ ಹುಚ್ಚನ್ನೋದಿರುತ್ತೆ ಸೊ ವಾಟರಲೆಲ್ಲರಿಗೂ ಕುಣಿಬೇಕು ಆಡಬೇಕು ಎಲ್ಲರಿಗೂ ಇದ್ದೇ ಇರುತ್ತೆ ಅಂಥದ್ರಲ್ಲಿ ನಮಗೂ ಆ ಥರ ತುಂಬ ನಾವು ಗೋಕರ್ಣಕ್ಕೆ ವಿಸಿಟ್ ಮಾಡುವಾಗ ತುಂಬನೇ ಪ್ಲೇಸಸಂದ್ರೆ ತುಂಬ ಬೀಚಸ್ಸೇ ನೋಡೋದು ಅಲ್ಲಿ ಸಿಕ್ಸ್ ಸೆವೆನ್ ಬೀಚಸ್ ನೋಡಿದ್ವಿ ಮತ್ತೆ ಅಲ್ಲಿ ಟೆಂಪಲ್ಸು ನೋಡಿದ್ವಿ ಮತ್ತು ಅಲ್ಲಿಂದ ಮುರುಡೇಶ್ವರಾಗೆ ಬಂದಾಗ ಅದು ಫೇಮಸ್ ಟೆಂಪಲ್ಲು ಶಿವ ಫೇಮಸ್ ಟೆಂಪಲ್ ಆಗಿರೋದರಿಂದ ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿರುತ್ತೆ ಅದನ್ನು ಟ್ರೈ ಮಾಡ್ಬೋದು ಆ್ಯಂಡ ಆ ಸ್ಟ್ಯಾಚುವನ್ನು ನೋಡಿದಾಗ ನಮಗೇನೋ ಒಂಥರ ಫೀಲು ಓ ಎಷ್ಟು ಚೆನ್ನಾಗಿದೆ ಆ ಥರ ಇರುತ್ತೆ ಆ್ಯಂಡ್ ಪಿಪಲ್ಸ್ನು ತುಂಬ ಜನ ಹೋಗ್ತಿರ್ತಾರೆ ಆ ಸ್ಟ್ಯಾಚುನ ನೋಡಲಿಕ್ಕೆ ಸೊ ನೆಕ್ಸ್ಟ್ ಪ್ಲೇಸ್ ಬಂದಾಗ ಬೆಂಗ್ಳೂರು ಬೆಂಗ್ಳೂರಲ್ಲಿ ಮಾಲ್ಸು ಎಲ್ಲ ಚೆನ್ನಾಗಿರುತ್ತೆ ಟೂರಿಸಮ್ ಅಂತ ಬಂದು ಬಂದಾಗ ಬೆಂಗ್ಳೂರವ್ರು ಎಲ್ಲ ಬೆಂಗ್ಳೂರಿಗೆ ತುಂಬ ಪ್ಲೇಸಸ್ ಯಾವ್ಯಾವ ಬೆಟ್ಟ ನಂದಿ ಹಿಲ್ಸು ನಂದಿ ಹಿಲ್ಸಲ್ಲಿ ನೇಚರಂತೂ ಮಸ್ತಿರುತ್ತೆ ನಂದಿ ಹಿಲ್ಸ್ಗೆ ಬೇರೆ ಬೇರೆ ಕಡೆಯಿಂದಲೇ ವಿಸಿಟ್ ಮಾಡೋರು ತುಂಬ ಜನ ಇದ್ದಾರೆ ಅದರಲ್ಲೂ ನಾವು ತುಂಬ ಟೈಮ್ ಹೋಗಿ ಬಂದಿದ್ದೀವಿ ನೇಚರಂತೂ ಮಸ್ತಿರುತ್ತೆ ಪಿಕ್ಸಂತು ಹೇಳೋಕ್ಕೆ ಇಲ್ಲ ಎಷ್ಟೋ ಚೆನ್ನಾಗಿ ಬರುತ್ತೆ ಮತ್ತೆ ಟೂರಿಸಮ್ ಅಂತ ಬಂದಾಗ ನಾ ಬೆಂಗ್ಳೂರು ಕಡೆ ಬಂದಾಗ ನಂದಿ ಹಿಲ್ಸನ್ನೇ ತುಂಬ ಪ್ರಿಫರ್ ಮಾಡೋದು ಮತ್ತು ಇಶಾ ಫೌಂಡೇಶನ್ ಪ್ರಿಫರ್ ಮಾಡ್ತಾರೆ ಏಕಂದ್ರೆ ಅಲ್ಲಿ ಗಾಡ್ ಸ್ಟ್ಯಾಚು ಇರುತ್ತಲ್ವಾ ಅದರಿಂದ ಪ್ರಿಫರ್ ಮಾಡ್ತಾರೆ ಚೆನ್ನಾಗಿರುತ್ತೆ ಬೆಂಗ್ಳೂರು ಸೈಡು ಚೆನ್ನಾಗಿರುತ್ತೆ ಆ್ಯಂಡ್ ಟೆಂಪಲ್ಸಂತ ಬಂದಾಗ ತಮಿಳ್ನಾಡಲ್ಲಿ ತುಂಬ ಟೆಂಪಲ್ಸಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಮತ್ತೆ ಕೇರಳ ಅಂತ ಬಂದಾಗ ಕೇರಳ ಅಂತೂ ಹೇಳೋಕ್ಕೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಕೇರಳ ನೇಚರು ಅವ್ರ ಲ್ಯಾಂಗ್ವೇಜು ಅವ್ರ ಪಿಪಲ್ಸು ಆ ಸ್ಯಾರೀಸು ಅದನ್ನು ಪ್ರಿಫರ್ ಮಾಡ್ಬೋದು ಏಕೆಂದ್ರೆ ತುಂಬನೇ ಬೋಟು ಬೋಟಿಂಗೆಲ್ಲ ಇರುತ್ತೆ ಅಲ್ಲಿ ಕೇರಳ ಪಿಪಲ್ಸು ಲೈಕು ಇಂಟ್ರೆಸ್ಟಿಂಗಾಗಿರ್ತಾರೆ ಸೊ ಕೇರಳನೂ ವಿಸಿಟ್ ಮಾಡ್ಬಹುದು ಆ ತೆಂಗಿನ್ಕಾಯಿ ಮರವೂ ತುಂಬಾನೇ ಇರುತ್ತೆ ನೇಚರ್ಗೆ ಬೆಸ ಬೆಸ್ಟು ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಫ್ರೆಂಡ್ಸೆಲ್ಲ ಪ್ರಿಫರ್ ಮಾಡೋದೆ ಅಲ್ಲಿಗೇನೇ ಕೇರಳ ಅಂತ ಅಲ್ಲಿ ಅವ್ರು ಹಾಕೋ ವಿಯರು ಎಲ್ಲವೂ ಬಂದಾಗ ಚೆನ್ನಾಗಿರುತ್ತೆ ನಾವು ಕೇರಳವನ್ನ ವಿಸಿಟ್ ಮಾಡುವಾಗ ನಮಗೂ ಮಸ್ತನ್ನಿಸ್ತು ಏಕೆಂದ್ರೆ ಆ ನೇಚರ್ಗೂ ನಮಗಿರೋ ವೈಬ್ಗೂ ಎಲ್ಲ ಚೆನ್ನಾಗಿರುತ್ತೆ ನಾವು ಅದಕ್ಕೆ ಅದನ್ನೇ ಪ್ರಿಫರ್ ಮಾಡ್ತೀವಿ